ಮೇಡಮ್ ನಾವು ನಮಗೆ ರೋಸು ಬೇಕಾಗಿತ್ತು ಮೈಸೂರು ರೋಸ್ ಬೇಕಾಗಿತ್ತು ನಿಮ್ಮತ್ತಿರ ಸಿಗುತ್ತಾ ಮೇಡಮ್ ಹೂವೆಲ್ಲ ಸಿಗುತ್ತಾ ಹೌದು ಮೇಡಮ್ ಆಕ್ಚುಲಿ ನಮಗೆ ಮೈಸೂರು ರೋಸು ಮೈಸೂರು ರೋಸ್ ಮಾತ್ರ ಅಲ್ಲ ಬೇರೆ ಬೇರೆ ಥರ ಹೂಗಳು ಅಂತ ಅಂದರೆ ಇವಾಗ ಮೈಸೂರು ಮಲ್ಲಿಗೆ ಸೇವಂತಿಗೆ ಎಲ್ಲ ಥರದ ಹೂಗಳು ನಿಮ್ಮತ್ತಿರ ಲಭ್ಯವಿರುತ್ತಾ ಹ್ಞೂ ಹ್ಞೂ ಹಾಂ ನಾಳೆ ನಮಗೆ ಸಾಯಂಕಾಲ ಸಂಜೆ ನಾಲ್ಕು ಗಂಟೆ ಟೈಮಿಗೆ ಒಂದು ನಾಲ್ಕು ಕೆ ಜಿಯಷ್ಟು ಮೈಸೂರು ರೋಸ್ ಬೇಕಾಗುತ್ತೆ ಮೇಡಮ್ ಸಿಗುತ್ತಾ ಹೌದು ಮೇಡಮ್ ಹ್ಞೂ ಅದು ನಾಲ್ಕು ಕೆ ಜಿ ಬೇಕಾಗುತ್ತೆ ಸೊ ಒಂದು ಕೆ ಜಿ ಎಷ್ಟು ಆಗುತ್ತೆ ಮೇಡಮ್ ಅದು ನೂರು ರೂಪಾಯಿ ಆಗುತ್ತಾ ಸರಿ ಮತ್ತೆ ನಾಲ್ಕು ಕೆ ಜಿಗೆ ಅಂದರೆ ನಾನೂರು ರೂಪಾಯಿ ಆಗುತ್ತೆ ಅಲ್ಲವಾ ಹೌದಾ ಮೇಡಮ್ ಸರಿ ನಾವೇ ಬಂದು ಅಂದರೆ ಕೊಂಡ್ಕೊಬೇಕಾಗುತ್ತಾ ಇಲ್ಲ ನಾವು ವಿಳಾಸ ಹೇಳಿದ್ರೆ ನೀವು ಕಳಿಸ್ಕೊಡಕ್ಕೆ ಸಾಧ್ಯವಾಗುತ್ತಾ

ಹಾಂ ನೋಡ್ತೀವಿ ಮೇಡಮ್ ಅವಕಾಶ ಇದ್ದರೆ ನಾನೇ ಬರ್ತೀನಿ ಇಲ್ಲ ಸಾಧ್ಯವಾಗಿಲ್ಲ ಅಂತ ಅಂದರೆ ನಾವು ಒಂದು ವಿಳಾಸ ಹೇಳ್ತೀವಿ ದೂರವಾಣಿ ಸಂಖ್ಯೆ ಕೊಡ್ತೀವಿ ದಯವಿಟ್ಟು ನೀವು ನಮಗೆ ಹಣ ನಿಮಗೆ ಕಳಿಸ್ಕೊಡ್ತೀವಿ ಫೋನ್ಪೆ ಮುಖಾಂತರ ನೀವು ನಮಗೆ ಹೂವನ್ನ ಕಳಿಸ್ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಮ್ಯಾಮ್ ಹಾಂ ಇಲ್ಲ ಮೇಡಮ್ ಹೌದು ಮೇಡಮ್ ಖಂಡಿತ ಮೇಡಮ್ ನೋಡಿ ನಮಗೆ ನೋಡ್ತೀವಿ ನಾಳೆ ನಿಮ್ಮ ಒಂದು ಯಾವಥರ ಇರುತ್ತೆ ಅಂತ ಹೇಳಿಬಿಟ್ಟು ನಮಗೆ ಸಮಾಧಾನಕರವಾಗಿದ್ದರೆ ಇನ್ನು ಬೇರೆಯವ್ರಿಗೆಲ್ಲ ಸರಿ ಮೇಡಮ್ ಆಯಿತು ಸರಿ ಮೇಡಮ್ ನಾಳೆ ಬರ ನೋಡ್ತೀವಿ ನಾನು ನಿಮಗೆ ಮತ್ತೆ ನಿಮಗೆ ಕಾಲ್ ಮಾಡ್ತೀನಿ ಆದರೆ ನಾನು ಬರ್ತೀನಿ ಇಲ್ಲ ಅಂದರೆ ಬೇರೆಯಾರನ್ನಾದ್ರು ನೀವೇ ಸ್ವಲ್ಪ ಕಳಿಸ್ಕೊಡಿ ಮೇಡಮ್ ಸರಿ ಮೇಡಮ್ ಆಯಿತು ಧನ್ಯವಾದಗಳು ಮೇಡಮ್